ತಲೆನೋವನ್ನು ಗುಣಪಡಿಸಲು ನಿಮ್ಮ ಹಳ್ಳಿಯಲ್ಲಿ ಜನಪ್ರಿಯವಾಗಿರುವ ಕೆಲವು ಮನೆಮದ್ದುಗಳು ಯಾವುದೆಂದರೆ ಒಂದು ವಿಕ್ಸ್ ಝಂಡು ಬಾಂಬ್ ಔಷಧೀಕ ಸೊಪ್ಪಿನ ಔಷಧಿ ಆಮೆಲೆ ಮುಂತಾದವೆಂದರೆ ಮನೆಯಲ್ಲಿ ವಿಕ್ಸ್ಅನ್ನು ತೆಗೆದುಕೊಂಡು ರಗ್ ಬೆಡ್ಶೀಟನ್ನು ಅದನ್ನು ತೆಗೆದುಕೊಂಡು ಹೊಚ್ಕೊಂಡು ಹೊಗೆ ಕುಡಿಯುತ್ತಾರೆ ಅದರಿಂದ ತಲೆನೋವು ಶೀತ ಆಗಿರ್ಬೋದು ಮುಂತಾದವುಗಳು ಆರೋಗ್ಯ ಅನಾರೊ ಆರೋಗ್ಯ ಇರೊ ಇರುವರು ಅನಾರೋಗ್ಯದಿಂದ ಇರುವರು ಆರೋಗ್ಯಕ್ಕಾ ಆರೋಗ್ಯವಾಗಿ ಆಗುತ್ತಾರೆ ತಲೆನೋವು ಇದರಿಂದ ಎಲ್ಲ ಹೆಡ್ ಮಸಾಜ್ ಮಾಡುವುದು ಮನೆಮದ್ದು ಎಡ್ ಮಸಾಜ್ ಮಾಡುವುದು ತಲೆಗೆ ಎಣ್ಣೆಯನ್ನು ಹಚ್ಚುವುದು ಎಣ್ಣೆ ಹಚ್ಚಿ ಮಸಾಜ್ ಮಾಡೋದರಿಂದ ತಲೆನೋವನ್ನು ಗುಣಪಡಿಸುತ್ತಾರೆ ಹಳ್ಳಿಯಲ್ಲಿ ಆಮೇಲೆ ಯೋಗ ಮತ್ತೆ ದೈಹಿಕ ಶಿಕ್ಷಣವನ್ನು ಮಾಡುವುದರಿಂದ ತಲೆನೋವನ್ನು ಬೇಗವಾಗಿ ಗುಣಪಡಿಸುತ್ತಾರೆ ದಿನನಿತ್ಯದ ಕೆಲಸದೊಂದಿಗೆ ತಲೆನೋವನ್ನು ಹೋಗಿಸುತ್ತಾರೆ ಒಬ್ಬೊಬ್ಬರು ಹಳ್ಳಿಯ ರೈತರು ಅವರೆಲ್ಲ ಕಷಾಯ ಅಂತೆ ತುಳಸಿ ಗಿಡದ ಎಲೆಗಳನ್ನು ತಿಂದು ಒಬ್ಬೊಬ್ಬರು ತಲೆನೋವನ್ನು ಹೋಗಿಸಿಕೊಳ್ಳುತ್ತಾರೆ ಅನಾರೋಗ್ಯದಿಂದ ಬಳಲುವರು ಆರೋಗ್ಯಕಾರಿಯಾಗಿ ಮಾಡು ಆಗುತ್ತಾರೆ ಇದರಿಂದ ಇವು ಹಳ್ಳಿ ಅಲ್ಲಿ ಜನಪ್ರಿಯ್ ಮನೆಮದ್ದುಗಳು ಇದ್ದಾವೆ